ನಂಬಲ್ಲಿ ಕೋವಿಡ್ ಸಮಯದಲ್ಲಿ ಆ ಸಂದರ್ಭದಲ್ಲಿ ನಮ್ಮ ಬೀದರ್ ಡಿಶ್ಟಿಕ್ಕು ತುಂಬ ಸ್ಟ್ರಿಕ್ಟಲ್ಲಿತ್ತು ಯಾಕಂದರೆ ತುಂಬ ಜನರು ಕೋವಿಡು ಇಲ್ಲಿಂದಲೇ ಬಂದಿರೋದು ಅವಾಗ ಇಲ್ಲಿರುವ ಎಲ್ಲ ಪ್ರದೇಶಗಳು ಫುಲ್ಲು ಪೊಲೀಸರಿಂದ ಪ್ರೊಟೆಕ್ಷನ್ ಮಾಡಲಾಯಿತು ಯಾವಾಗಲೂ ಫುಲ್ ಟೈಟು ಶಾಪುಗಳೆಲ್ಲ ಬಂದಿರ್ತಾವು ಮಾರ್ಕೆಟುಗಳೆಲ್ಲ ಕ್ಲೋಸ್ ಆಗಿರ್ತಾವು ಯಾರು ಮನೆಕಡೆಯಿಂದ ಹೊರಗಡೆಯೇ ಬರ್ತಾ ಇರಲಿಲ್ಲ ಯಾರೂ ಶಾಪಿಂಗ್ ಹೋಗ್ತಾಯಿರಲಿಲ್ಲ ಎಲ್ಲ ಅಂಗಡಿಗಳು ಕ್ಲೋಸ್ ಮಾಡಿ ಯಾರೂ ಮನೆಯಿಂದ ಹೊರಗಡೆ ಬಾರದಂತೆ ಎಲ್ಲ ಕಡೆ ಬ್ಯಾರಕೆಡ್ ಹಾಕ್ತಯಿದ್ರು ಗಲ್ಲಿ ಗಲ್ಲಿಗಳೆಲ್ಲ ಸ್ಟ್ರಿಕ್ಟಾಗಿ ಮಾಡಿದ್ದರು ಪೊಲೀಸರು ತು ಪೊಲೀಸರು ಫುಲ್ಲು ಟೈಟು ಎಲ್ಲ ಗಲ್ಲಿಯಲ್ಲಿ ಎಲ್ಲ ಏರಿಯಾದಲ್ಲಿ ಮನೆಯ ಸುತ್ತಾಮುತ್ತ ಆಟದ ಮೈದಾನದಲ್ಲಿ ಎಲ್ಲ ಕಡೆ ಪೊಲೀಸರು ಯಾವ ಆಟ ಆಡಿಸಿ ಕೊಡ್ತಾಯಿರಲಿಲ್ಲ ಎಲ್ಲೂ ಹೊರ್ಗಡೆ ಹೋಗ ಗೊಡಿಸ್ತಾಯಿರ್ಲಿಲ್ಲ ಅವಾಗ ತುಂಬ ಆ ಸಂದರ್ಭದಲ್ಲಿ ತುಂಬ ಸೆಕ ಪೊಲೀಸವರು ತುಂಬ ಫುಲ್ ಟೈಟ್ ಮಾಡ್ಬಿಟ್ಟಿದ್ದರು ಅಲ್ಲಿ ಆ ಸಂದರ್ಭದಲ್ಲಿ ಕೋವಿಡ್ ಸಂದರ್ಭದಲ್ಲಂತೂ ನಾವಂತೂ ಮನೆ ಕಡೆ ಮನೆಯಿಂದ ಹೊರಗಡೆ ಆಚೆ ಬರಲು ತುಂಬ ಕಷ್ಟ ಆಗ್ತಾಯಿತ್ತು ನಾವು ಕುಟುಂಬದವರೆಲ್ಲ ಕೂತುಕೊಂಡು ಹೀಗೆ ಹರಟೆ ಹೊಡಿತಾ ಇದ್ವಿ ಮನೆಯಲ್ಲಿ ಅದು ಕೆಲಸ ಇದು ಕೆಲಸ ಮಾಡ್ತಾಯಿದ್ವಿ ಮತ್ತು ಕುಟುಂಬದ ಎಲ್ಲ ಸುರಕ್ಷಿತರಾಗಿರಲು ನಾವು ಯಾವಾಗಲು ಚ ಹೊರ್ಗಡೆಯಿಂದ ಸ್ವಲ್ಪ ಬಂದಿದ್ದರೆ ಮಾರ್ಕೆಟ್ ಸ್ಯಾನಿಟೈಸರ್ ಹಾಕೊಳ್ಳೋದು ಮಾಸ್ಕ್ ಹಾಕೊಳ್ಳುವುದು ಎಲ್ಲ ಮಾಡ್ತಾಯಿದ್ವಿ ಮತ್ತೆ ಸ್ವಲ್ಪ ಜನರಿಂದ ದೂರವೇ ನಿಂದಿರ್ತಾ ಇದ್ವಿ ಮತ್ತು ಕುಟುಂಬದವರೆಲ್ಲ ಯಾವಾಗ್ಲು ಸ್ಯಾನಿಟೈಸರ್ ಇಂದಲೇ ಕೈಯನ್ನು ವಾಶ್ ಮಾಡಿಕೊಂಡು ಮಾಸ್ಕ್ ಹಾಕ್ಕೊಂಡು ಕೂರ್ತಾ ಇದ್ದಿದ್ವಿ ಎಲ್ಲರೂ ಚೆನ್ನಾಗಿರೋ ಮತ್ತು ಮಲ್ಟಿ ವಿಟಮಿನ್ಸ್ ಫುಡ್ಡನ್ನು ತಗೋತ ಇದೀವಿ ಮತ್ತೆ ಕೋವಿಡು ಹೋಗುವಂಥಾ ರೋಗ ಹೋಗುವಂಥ ಔಷಧಿಗಳನ್ನು ತುಂಬಾ ತಗೋತ ಇದ್ದಿದ್ವಿ ಮತ್ತು ಎಲ್ಲರೂ ತುಂಬ ಸುರಕ್ಷಿತವಾಗಿ ಇರ್ತಾಯಿದ್ವಿ ಮತ್ತು ಪ್ರೊಟೆಕ್ಷನ್ನಿಗಾಗಿ ಕೋವಿಡ್ ಪ್ರೊಟೆಕ್ಷನ್ನಿಗಾಗಿ ಮಾಸ್ಕು ಸ್ಯಾನಿಟೈಸರು ಯಾವಾಗ್ಲು ನಮ್ಮ ಜೊತೆಲೇ ಇಟ್ಕೋತ ಇದ್ವಿ ಮತ್ತು ಪ್ರತಿಯೊಬ್ಬರು ಕುಟುಂಬದವರು ಕೂತುಕೊಂಡು ನಾವು ಯಾವಾಗಲು ಮನೆಯಲ್ಲೇ ಚೆನ್ನಾಗಿ ಶುದ್ಧ ಆಗಿ ಇರೋಕ್ಕೆ ಟ್ರೈ ಮಾಡ್ತಾಯಿದ್ವಿ ಮತ್ತು ನಾವು ತುಂಬಾ ಏನೇನೋ ಕ್ರಮ ಅಂದರೆ ಎಲ್ಲಿ ಯಾರಾದರೂ ಹೊರ್ಗಡೆಯಿಂದಲೋ ಬಂದಿದ್ದರೆ ಅವ್ರು ಸರಿಯಾಗಿ ಕೈ ತೊಳ್ಕೋಬೇಕು ಸ್ಯಾನಿಟೈಸರಿಂದ ಅಂತ ಮಾಡಿದ್ವಿ ಎಲ್ಲರೂ ಸರಿಯಾಗಿ ಸ್ವಚ್ಛವಾಗಿ ಆ ವೈರಸ್ಸಿಂದಲೇ ದೂರ ಉಳಿದಿದ್ವಿ ಕೋವಿಡ್ ಟೈಮಲ್ಲಿ ನಾವು ನಮ್ಮ ಕುಟುಂಬಕ್ಕೆ ತುಂಬಾ ನಾವು ಕೇರ್ಫುಲಿ ಇಂದಲೇ ನಮ್ಮ ಕುಟುಂಬವನ್ನು ನಡೆಸ್ಕೊಂಡ್ವಿ ಯಾವುದು ಒಂದನ್ನು ಮಿಸ್ ಮಾಡದಂತೆ ಅಥ್ವಾ ಎಲ್ಲ ಇಗ್ನೋರ್ ಮಾಡದಂತೆ ಎಲ್ಲವನ್ನು ಸು ಚೆನ್ನ ಸ್ವಲ್ಪ ಹೈಜೆನಿಕ್ ಆಗಿರುವಂತೆ ನಾವು ಕಾಯ್ದು ಕಾಪಾಡಿಕೊಂಡ್ವಿ ಮತ್ತು ಯಾವಾಗಲೂ ಯಾರಾದರೂ ನಮಗೆ ಮೀಟ್ ಆದರೆ ಮತ್ತೆ ನಾವು ಸ್ಯಾನಿಟೈಸರ್ ಯೂಸ್ ಮಾಡ್ತಿದ್ವಿ ಮತ್ತು ಹತ್ತು ಯಾರು ಜನರು ಹತ್ತಿರ ಹೋಗದಂತೆ ಮನೆಗೆ ಬಂದವರ ಸ್ವಲ್ಪ ದೂರವೇ ಇದ್ಕೊಂಡು ಮಾತಾಡ್ಲಿಕ್ಕೆ ಹೇಳ್ತಿದ್ವಿ ಕುಟುಂಬದವರೊಳಗೆ ಅದಕ್ಕೆ ಯಾವಾಗಲೂ ದೂರವೇ ಇದ್ಕೊಂಡು ನಾವು ಕೋವಿಡ್ ಸಮಯದಲ್ಲಿ ತುಂಬಾ ಕಾನ್ಶಿಯನ್ಸಾಗಿ ಇದ್ವಿ ಮತ್ತು ಕುಟುಂಬದವರೆಲ್ಲ ಸುರಕ್ಷಿತವಾಗಿರಲು ಸ್ಯಾನಿಟೈಸರು ತಪ್ಪದೇ ಯೂಸ್ ಮಾಡ್ತಿದ್ವಿ ಮಾಸ್ಕು ಕೂಡ ತಪ್ಪದೇ ಯೂಸ್ ಮಾಡ್ತಿದ್ವಿ ಇದು ನಾವು ಕೋವಿಡ್ ಸಮಯಲ್ಲಿ ಮಾಡಿದ್ವಿ